ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ನಮ್ಮ ಮನೆಯವರು ನಮಗೆ ಒಂದು ಮಗಳು ಒಂದು ಮಗ ನಾವು ಒಂದು ಕುಟುಂಬ ಆಗೀವಿ ಈಗ ಆದರೆ ನಮ್ಮ ನಮ್ಮ ಕುಟುಂಬಗಳು ಬೇರೆ ಬೇರೆ ನಾ ನಮ್ಮ ಮನೆಯವ್ರ ಕುಟುಂಬನಲ್ಲಿ ಅವ್ರ ತಾಯಿ ತಂದೆ ಏಳು ಜನ ಅಕ್ಕಂದಿರು ಒಬ್ಬ ಅಣ್ಣ ಮತ್ತು ನಮ್ಮ ಮನೆಯವರು ಅವ್ರಿಗೆ ಮತ್ತು ಮಕ್ಕಳು ಮೊಮ್ಮಕ್ಕಳು ಅವು ಮರಿಮಕ್ಕಳು ಅವ್ರದ್ದು ಕುಟುಂಬ ತುಂಬನೇ ದೊಡ್ಡದು ಅಷ್ಟೇ ಅಲ್ಲ ನಮ್ಮ ಕಡೆ ಇತ್ತಲ ಕಡೆ ನೋಡಿದ್ರೆ ನಮ್ಮ ತಂದೆಯವ್ರ ಕಡೆ ಅಂದರೆ ನಮ್ಮ ತಂದೆ ಮನೆ ಒಳಗೆ ನಮ್ಮ ತಂದೆಯವರು ಕೂಡ ಆರು ಮಂದಿ ಅಣ್ಣ ತಮ್ಮಂದಿರು ಸಿಸ್ಟರ್ಸಿನ ಒಬ್ರು ಸಿಸ್ಟರು ಈಗ ಯಾರು ಅಂದ್ರೆ ಒಬ್ಬರು ಮಾತ್ರ ಇದ್ದಾರೆ ನಮ್ಮ ತಂದೆ ಅವರ ಅತಿ ಚಿಕ್ಕ ತಮ್ಮ ಅವ್ರು ಮಾತ್ರ ಇದ್ದಾರೆ ಆದ್ರೆ ಅವರು ಕೂಡ ದೊಡ್ಡ ಬಳಗ ದೊಡ್ಡ ಬಳಗ ಬಹಳಷ್ಟು ಜನ ಅವರು ಕೂಡ ಹಿಂಗೆ ಒಟ್ಟು ನಮ್ಮ ನಮ್ಮ ಕಡೆ ಆಯ್ತು ನನ್ನ ಕಡೆ ಆಯ್ತು ಮತ್ತು ನಮ್ಮ ಮನೆಯವ್ರ ಕಡೆ ಆಯ್ತು ಎರಡೂ ಕಡೆದು ಕುಟುಂಬ ಬಹಳ ದೊಡ್ಡದು ನಮ್ಮ ಮನೆಯವ್ರದ್ದು ಫ್ರೆಂಡ್ ಸರ್ಕಲು ಬಹಳ ದೊಡ್ಡದು ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸೂ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಒಟ್ಟು ಬಹಳ ದೊಡ್ದು ಒಂದು ಗ್ರೂಪ್ ನಮ್ಮದು ಅದೇ ರೀತಿ ನನ್ನದು ಕೂಡ ನನ್ನ ಫ್ರೆಂಡ್ಸು ಆಯ್ತು ನಾನು ಕಲಿತದ್ದು ಊರಾಗಿನ ಫ್ರೆಂಡ್ಸು ಮತ್ತು ನಾನು ಕಾಲೇಜಿನ್ಯಾಗ ಇದ್ದಿದ್ದು ಫ್ರೆಂಡ್ಸ್ ಅಲ್ಲರೀ ಮತ್ತು ಈಗ ಮದ್ವೆ ಆಗಿ ಇಲ್ಲಿ ಬಂದ್ಮೇಲೆ ನನ್ನ ಕಲೀಗ್ಸ್ ಅನ್ನಿರಿ ಮತ್ತು ನನ್ನ ವಿದ್ಯಾರ್ಥಿಗಳು ನನ್ನ ಫ್ಯಾಮಿಲಿ ರಿಲೇಟಿವ್ಸು ಅದೆಲ್ಲ ಸೇರ್ಸಿದ್ರು ಭಯಂಕರ ದೊಡ್ಡದು ಕುಟುಂಬ ನಮ್ಮದು ಅಷ್ಟೇ ಅಲ್ಲ ನಮ್ಮ ಮನೆಯವರು ವಿಶ್ವ ಕುಟುಂಬ ಕಮ್ ಅನ್ನೋ ಒಂದು ಪ್ರಿನ್ಸಿಪಲ್ ಅನ್ನಿರಿ ಅದರ ಮೇಲೆ ಅವರು ಹೆಂಗದ್ರ ನಮ್ಮ ಮನೆಗೆ ಯಾರೇ ಬಂದ್ರೂ ಕೂಡ ಅವರು ನಮ್ಮವರೇ ಆಗ್ಬಿಡ್ತಾರೆ ಮತ್ತು ಅವ್ರ್ಗೆ ಏನು ಸಾಧ್ಯದ ಎಷ್ಟು ಸಾಧ್ಯದ ಅದನ್ನ ನಾವು ಮಾಡಬೇಕು ಅನ್ನೋ ಒಂದು ಅವ್ರದ್ದು ಒಂದು ಏನಂತಾರೆ ಅದಕ್ಕೆ ಒಂದು ರೀತಿ ನೀತಿ ನಮ್ಮ ಮನೆಯವ್ರು ತಂದೆಯವರು ಕಾಲದಿಂದಲೇ ಹೆಂಗಂದ್ರೆ ಯಾವಾಗ್ಲೂ ವಿದ್ಯಾರ್ಥಿಗಳಂತೂ ನಮ್ಮ ಮನ್ಯಾಗ ಇದ್ದೇ ಇರ್ತಿದ್ರು ಗೋಮಾಕ್ಕಂತ ಬರ್ತಿದ್ರು ಮದಕರಿ ಅಂತ ಬರ್ತಿದ್ದರು ಆಮೇಲೆ ಕೆಲ್ವೊಂದು ಮಕ್ಕಳು ಅವ್ರಿಗೆ ಓ ಅಭ್ಯಾಸಕ್ಕೆ ಫೀಸ್ ಇರ್ತಿರಲಿಲ್ಲ ಅಥ್ವಾ ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ದುಡ್ಡು ಇರ್ತಿದ್ದಿಲ್ಲ ಹಾಗೆಲ್ಲ ಇದ್ದಾಗ ಅವರೆಲ್ಲ ರೀತಿಯಿಂದಲೂ ನಮ್ಮ ಮಾವನವರು ಭಾಳ ಅವ್ರಿಗೆ ಹೆಲ್ಪ್ ಮಾಡ್ಯಾರೆ ಎಲ್ಲದು ರೀತಿಯಿಂದ ಆಮೇಲೆ ನಮ್ಮ ಅತ್ತೆಯವರು ಹೆಂಗೆ ಅಂತಂದ್ರೆ ಯಾರು ಬಂದ್ರೂ ಸುದಾ ಅವ್ರ ಜಾತಿ ಪಾತಿ ತಾವು ಸುಧಾ ಬಹಳ ಮಡಿವಂತರು ಆದ್ರೆ ಯಾರಾರೆ ಮನೆ ಆಜುಬಾಜುಗೆ ಯಾರ್ಗಾರೆ ಏನಾರೆ ಬೇಕಾಯ್ತು ಅಥ್ವಾ ಅವ್ರ್ಗೆ ಏನಾದ್ರೂ ಮ ಸಹಾಯ ಮಾಡಬೇಕು ಅಂತಂದ್ರೆ ಯಾವಾಗ್ಲೂ ಮುಂದಿನ ಕೈಯ್ಯಲ್ಲೆ ಜಾತಿ ಪಾತಿ ಏನೂ ನೋಡ್ತಿರಲಿಲ್ಲ ಒಟ್ಟು ಮಕ್ಕಳು ಮಕ್ ಮನೆ ತುಂಬಿ ಇರ್ಬೇಕು ಯಾವಾಗ್ಲೂ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಅವ್ರ್ಗೂ ಒಂದು ರೀತಿ ನೀತಿ ಅವ್ರದ್ದು ಕೂಡ ಹೀಗಾಗಿ ತಾಯಿ ತಂದೆಯು ಹಿಡ್ಕೊಂಡು ನಮ್ಮ ಮನೆಯವ್ರು ಎಲ್ಲರನ್ನೂ ನಾವು ನೋಡ್ಲಿಕ್ಕೆ ಕೂತ್ರೆ ಎಲ್ಲರ್ಗೂ ನಮಗೆ ಜನ ಬೇಕೇ ಬೇಕು ಯಾವಾಗ್ಲೂ ಹೀಗಾಗಿ ನಮ್ದು ಕುಟುಂಬವೂ ದೊಡ್ಡದು ನಮ್ಮ ಬಳಗವೂ ದೊಡ್ಡದು ನಮ್ಮ ಸ್ನೇಹಿತರು ಬಹಳಷ್ಟು ಮತ್ತು ಎಲ್ಲರೂ ಒಂದೇ ರೀತಿ ಯಾವಾಗ ಬಂದ್ರೂ ಸುದಾ ನಮ್ಮ ಜೊತೆ ಸ್ವಲ್ಪ ಕಾಲ ಕಳಿತಾರೆ ನಮ್ಮ ಜೊತೆ ಇರ್ತಾರೆ ಊಟ ಮಾಡ್ತಾರೆ ಎಷ್ಟು ಇರ್ತದೆ ಅಷ್ಟ್ರ ಒಳಗೇನೆ ತಿಂತಾರೆ ಉಣ್ತಾರೆ ಮಜಾ ಮಾಡ್ಕೊಂಡು ಹೋಗ್ತಾರೆ ಇದು ನಮ್ಮ ಕುಟುಂಬದ ಒಳಗೆ ಇರ್

ಸ್ನೇಹಿತರು ಅಂತಂದ್ರೆ ಯಾರಪ್ಪಾ ಅಂತ ಕೇಳಿದ್ರೆ ನಾವೇನು ಅಂತೀವಿ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂಥೇಳಿ ನಮ್ಮಲ್ಲಿ ಹಾಗಿಲ್ಲ ಯಾರು ಬರ್ತಾರೆ ಅವ್ರ ಫ್ರೆಂಡ್ ಯಾರು ಏನು ಕೇಳ್ತಾರೆ ಅವ್ರಿಗೆ ಸಹಾಯ ಕೆಲವೊಮ್ಮೆ ನಾವು ಕೂಡ ಕೇಳುವಂಥ ಪ್ರಸಂಗ ಬರ್ತದೆ ಆದ್ರೆ ಡ ಒಂದು ದೇವ್ರು ನಮಗೇನು ಒಳ್ಳೆದು ಇದು ಮಾಡ್ಯಾನ ಅಂತಂದ್ರೆ ನಾವು ಬೇಡೋ ಅಂಥ ಪರಿಸ್ಥಿತಿ ಎಂದು ತಂದಿಲ್ಲ ಮತ್ತು ಅಂಥವು ಏನಾರೆ ಪರಿಸ್ಥಿತಿ ಬಂದ್ರೆ ಜನರು ತಾವಾಗೇನೆ ಮುಂದೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ ನಾವು ಯಾರ್ಗೂ ಕೇಳುವಂಥ ಪ್ರಸಂಗ ಬಂದಿಲ್ಲ ಇನ್ನೂ ಹಂಗೆ ಬರೋದೂ ಬೇಡ ಏನು ದೇವರು ಒಂದು ಒಳ್ಳೆಯದು ಮಾಡ್ತಾನೆ ಅನ್ನೋ ಒಂದು ಭರವಸೆ